ನಮ್ಮ ಚಿತ್ರದುರ್ಗದಲ್ಲಿ ಏನು ಕೆಲವೊಂದು ಆಟಗಳು ಅಂತಂದರೆ ಕಬಡ್ಡಿ ಖೋ ಖೋ ಕ್ರಿಕೆಟ್ ಹಾಂ ಮತ್ತು ವಾಲಿಬಾಲ್ ಆಗಿರ್ಬೋದು ಎಲ್ಲ ತುಂಬ ತುಂಬ ಆಡ್ತಾರೆ ನಮ್ಮ ಕಡೆ ಅದರಲ್ಲೂ ಕ್ರಿಕೆಟ್ ಅಂತೂ ನಾವು ಡೈಲಿ ವಾರ ವಾರ ತ ಬಂತೆಂದರೆ ಕ್ರಿಕೆಟನ್ನು ಆಡ್ಲಿಕ್ಕಂತಲೇ ತುಂಬ ಬೆಟ್ಟಿಂಗ್ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಆಡ್ತಿದ್ವಿ ಮತ್ತು ಕಬಡ್ಡಿ ಅದೊಂದು ಒಳ್ಳೆಯ ಕ್ರೇಜ್ ಇತ್ತು ಅದುನು ಈ ಸಿ ಈ ಕಡೆ ಎಲ್ಲ ನಮ್ಮ ಕಡೆ ಅದುನು ಏನೆಂದರೆ ನಾವು ಕ್ರಿಕೆಟ್ ಅಂತ ಬಂದರೆ ಫಸ್ಟ್ ನಾವು ಬೆಳಿಗ್ಗೆ ನಾವು ಶನಿವಾರ ಬಂತೆಂದರೆ ಸಾಕು ಇಲ್ಲೇ ನಮ್ಮ ಮನೆ ಹತ್ತಿರ ಸ್ಟೇಡಿಯಮ್ ಎಲ್ಲ ಇತ್ತು ಅಲ್ಲೆಲ್ಲ ಹೋಗಿಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ವಿ ನಾವೊಂದು ಹತ್ತು ಹದಿನೈದು ಜನ ಹುಡುಗರು ಸೇರಿಕೊಂಡು ಮತ್ತು ಅಪೋಸಿಟ್ ಟೀಮ್ನವರ ಮೇಲೆಲ್ಲ ಒಳ್ಳೆಯ ಮ್ಯಾಚ್ಗಳಂತೂ ಸಿಕ್ಕಾಪಟ್ಟೆ ಆಗ್ತಿತ್ತು ಒಳ್ಳೆಯ ಒಂಥರ ಕ್ರೇಜ್ ಅಂತೂ ತುಂಬ ಚೆನ್ನಾಗಿ ಇರ್ತಾ ಇತ್ತು ಒಂದು ಮತ್ತು ನಮ್ಮ ಕಡೆ ಎಲ್ಲ ಆಡೋ ಆಟಗಳೆಲ್ಲ ಯಾವುವು ಅಂತಂದರೆ ಹೆಚ್ಚಾಗಿ ತುಂಬ ಹೆಚ್ಚಾಗಿ ಕೆಲವೊಂದು ಚಿಕ್ಕ ವಯಸ್ಸಿಂದಲೂ ಆಡೋವಂಥ ಆಟಗಳು ಯಾವುವೆಂದ್ರೆ ಈ ಕಣ್ಣಮುಚ್ಚಾಲೆ ಆಗಿರ್ಬೋದು ಮತ್ತು ಕಲ್ಲಕ್ಕಿಬೂ ಅಂತ ಆಡ್ತಾ ಇದ್ವಿ ಮತ್ತು ಐಸ್ಪೈಸ್ ಅಂತ ಆಡ್ತಾ ಇದ್ವಿ ಮತ್ತು ಕಳ್ಳ ಪೋಲೀಸ್ ಆಟ ಅಂತ ಆಡ್ತಿದ್ವಿ ಹಾಂ ಇವೆಲ್ಲ ತುಂಬ ನಮ್ಮ ಹಳ್ಳಿ ಕಡೆಯೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಇರ್ತಿತ್ತು ಮತ್ತು ಕೆಲವೊಂದು ಆಟಗಳ ಹೆಸರು ಹೇಳೋಕ್ಕೂ ಬರಲ್ಲ ನನಗೆ ಆ ಥರ ಆಟಗಳು ಕೆಲವು ತುಂಬ ಚೆನ್ನಾಗಿತ್ತು ನಮ್ಮ ಬಾಲ್ಯದ ಲೈಫಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ ತುಂಬ ಚೆನ್ನಾಗಿ ಕೆಲವೊಂದು ಈಗಿನ ಮಕ್ಕಳಿಗೆಲ್ಲ ಈ ಆಟಗಳೇ ಗೊತ್ತಿಲ್ಲ ಕಲ್ಲಕ್ಕಿಬೂ ಅಂತ ಆಟ ಎಲ್ಲ ಇತ್ತದು ಮತ್ತು ಯಾವ್ದ್ಯಾವುದೋ ರತ್ತೋ ರತ್ತೋ ರಾಯನ ಮಗಳೆ ಈ ಥರದ್ದು ಎಲ್ಲ ಒಂದು ಕೆಲವೊಂದು ಆಟಗಳೆಲ್ಲ ತುಂಬ ಚೆನ್ನಾಗಿದ್ದವು ಅದು ನಂತ ಅದರ ಬಗ್ಗೆ ಆದ್ರ್ ಅಲ್ಲಾಗ್ತಿರೊವಂಥ ಒಂದು ಖುಷಿ ಮತ್ತು ಶರಬ್ ಕೋ ಅಂತ ಆಟ ಆಡ್ತಿದ್ವಿ ಮತ್ತು ಕ್ರಿಕೆಟ್ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಆಟಾಡ್ತಿದ್ವಿ ಆವಾಗ ಒಂದು ಒಳ್ಳೆಯ ಚೆನ್ನಾಗೇ ಕ್ರಿಕೆಟಲ್ಲಂತೂ ನನಗೆ ಭಾರಿ ಆಸಕ್ತಿ ಇತ್ತು ಆವಾಗ ಅದನ್ನೆಲ್ಲ ನಮ್ಮ ಸ್ನೇಹಿತರು ಗೆಳೆಯರೆಲ್ಲ ಸೇರಿಕೊಂಡು ನಾವು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ವಿ ಬೇಸಿಗೆ ರಜದಲ್ಲಂತೂ ಅದು ಯಾವ ಯಾವ ಥರ ಆಟ ಆಡ್ತಿದ್ವೊ ಆ ಕೆಲವೊಂದೆಲ್ಲ ಕುಂಟ ಕುಮ್ಸ್ತಾ ಇದ್ವಿ ಕೋ ಕುಂಟಿಸ್ತಾ ಇದ್ವಿ ಆಟಗಳನ್ನೆಲ್ಲ ಮತ್ತು ಕಬಡ್ಡಿ ಕಬಡ್ಡಿ ಅಂತ ಬಂದರೆ ನಮಗೊಂದು ಕೆಲವೊಂದು ಒಂದು ಸಿನಿಮಾ ಬಂತು ಅಜಯ್ ಅಂತ ಆ ಸಿನಿಮಾ ನೋಡಿಬಿಟ್ಟು ನನಗೆ ಕಬಡ್ಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡ್ತು ಆ ಕಬಡ್ಡಿಯಲ್ಲಿ ಏನೂಂತಂದರೆ ಒಳ್ಳೆಯ ಥರ ಶಕ್ತಿಯಾಗಿ ಇರಬೇಕು ಇಷ್ಟು ಜನನ್ನ ಹೊಡ್ಕೊಂಡು ಬರಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರ್ಸಿದಾರೆ ಆ ಸಿನಿಮಾದಲ್ಲಿ ಒಂದು ಮತ್ತು ನಾವು ನನಗೆ ತುಂಬ ಇಷ್ಟವಾದ ಆಟ ಅಂತಂದರೆ ಫಸ್ಟ್ ನಾನು ಆಡೋದೆ ಕ್ರಿಕೆಟ್ ಕ್ರಿಕೆಟೇ ಮೇನ್ ಎಲ್ಲರೂ ಎಲ್ಲ ಕಡೆಯೂ ಕ್ರಿಕೆಟೇ ಒಂದು ಒಳ್ಳೆಯ ಆಟ ಮತ್ತು ಶರಬ್ ಕೋ ಅಂತ ಆಟ ಆಡ್ತಾ ಇದ್ವಿ ಆ ಶರಬ್ ಕೋನಲ್ಲಿ ಏನೂಂತಂದರೆ ಒಳ್ಳೆಯ ತುಂಬ ಇಷ್ಟು ಒಂದು ಏಳೆಂಟು ಜನ ಎಲ್ಲರೂ ಹುಡುಗ ಹುಡುಗಿ ಅನ್ನೋ ಭೇದಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆಯೇ ಆಟಾಡ್ತಾ ಇದ್ವಿ ಚೆನಾಗಿರ್ತಾ ಇತ್ತು ಒಂದು ನಮ್ಮ ಬಾಲ್ಯದ ಲೈಫೆಲ್ಲ ಅವುಗಳನ್ನ ಹೇಗೆ ಅಂತಂದರೆ ಮತ್ತು ಗೋಲಿ ಯಸ್ ಗೋಲಿನೇ ಮರ್ತುಬಿಟ್ಟೆ ನಾನು ಆ ಗೋಲಿಯಂತೂ ಒಂದೊಂದು ಬಾಟ್ಲಿಗಟ್ಟಲೆ ಗೋಲಿ ಆಡಿದ್ದೀವಿ ಸೋತಿದ್ದೀವಿ ಗೆದ್ದಿದ್ದೀವಿ ಮತ್ತು ಆ ಗೋಲಿಗಳನ್ನೆಲ್ಲ ತಕೊಂಬಂದು ಮತ್ತು ಬುಗುರಿ ನನಗೆ ಬುಗುರಿ ಅಷ್ಟು ಆಟ ಆಡ್ಸೋಕ್ಕೆ ಬರಲ್ಲ ಆದರೂ ಬುಗುರಿ ನನಗೆ ಕೆಲವೊಂದಿನ ಆಟ ಆಟಾಡಿಸ್ತಿದ್ದೆ ಅಷ್ಟೇನೇ ಅವೆಲ್ಲ ತುಂಬ ಮರೆಯೋಕ್ಕೆ ಆಗಲ್ಲ ನಮ್ಮ ಕಡೆ ಅದು ಗೋಲಿ ಬುಗುರಿ ಅವೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು